ಹಲೋ ಎಲ್ಲಿದ್ದೀರಿ ರೀ ಕೆಲಸ ಆಯ್ತಾ ಊಟಕ್ಕೆ ಬರ್ತೀರಾ ಆಮೇಲೆ ಹ್ಞೂ ಎಷ್ಟೊತ್ತಿಗೆ ಬರ್ತೀರಾ ಹಾಂ ಆನ್ಲೈನ್ನಲ್ಲಿ ನಿಮಗೊಂದು ಶಟ್ ಬುಕ್ ಮಾಡಿದ್ದೀನಿ ರೀ ಹಾಂ ಮನೇಲೆಲ್ಲ ತೋರಿಸ್ದೆ ಚೆನ್ನಾಗಿತ್ತು ಎಂದರು ಅವ್ರೇನಾದರು ಒಂದ್ಸತಿ ನೀರಾಗೆ ಹಾಕಿ ನೋಡು ಅಂದರು ನಮ್ಮತ್ತೆ ನೀರಾಗೆ ನೀರಲ್ಲಿ ಹಾಕಿ ನೋಡ್ತೀನಿ ಸಾಯಂಕಾಲ ಬಟ್ಟೆ ಚೆನ್ನಾಗಿದ್ರೆ ನೆಕ್ಸ್ಟ್ ಇನ್ನೊಂದ್ಸತಿ ಇಸ್ಕೊಳೋಣ ಚೆನ್ನಾಗಿಲ್ಲ ಅಂದರೆ ಬೇಡ ರೀ ಹ್ಞೂ ಎಷ್ಟೊತ್ಗೆ ಬರ್ತೀರಾ ನೀವು ಹ್ಞೂ ಸರಿ ರೀ ಹಾಂ ಆಮೇಲೆ ನಮ್ಮತ್ತೆ ಹಲೋ ಹಾಂ ಹೇಳ್ರಿ ಹ್ಞೂ ಶರ್ಟ್ ಅಂತೂ ಚೆನ್ನಾಗೈತೇ ರೀ ಆಮೇಲೆ ಬಿಚ್ಚಿ ನೋಡಿದ್ರೆ ಆ ಕವರ್ ಪ್ಯಾಕಿಂಗು ಚೆನ್ನಾಗಿಲ್ಲ ಆಮೇಲೆ ಅದರಲ್ಲಿ ಎರ್ಡು ಬಟನ್ನು ಚೆನ್ನಾ ಚೆನ್ನಾಗಿಲ್ಲ ರೀ ಆಮೇಲೆ ನಾನು ಹೊಲ್ದೆ ಎರ್ಡು ಬಟನು ಹ್ಞೂ ಅದೇ ಇನ್ನೊಂದ್ಸತಿ ಆ ಪ್ರಾಡಕ್ಟ್ ನಮ್ಗೆ ಬೇಡ ಬೇಡ ರೀ ಆ ಪ್ರಾಡಕ್ಟ್ ನಮಗೆ ಇಸ್ಕೊಂಡರೆ ಚೆನ್ನಾಗಿರೊಲ್ಲ ಕಲರ್ ಚೆನ್ನಾಗೈತೆ ಅಂತ ಇಸ್ಕೊಂಡ್ಬಿಟ್ಟೆ ನಾನು ಆಮೇಲೆ ಮನೆಲ್ಲಿ ಅತ್ತೆ ತುಂಬ ಬೈದ್ರು ನನ್ನ ಹ್ಞೂ ನೀವು ಎಷ್ಟೊತ್ತಿಗೆ ಬರ್ತೀರಾ ಹ್ಞೂ ಆಮೇಲೆ ನೀರಲ್ಲಿ ಹಾಕಿ ನೋಡ್ತೀನಿ ಕಲರ್ ಏನಾನ ಹೋದ್ರೆ ಬೇಡ ರೀ ಆ ಶರ್ಟೆ ಬೇಡ ಬಿಸಾಕಿಬಿಡ್ತೀನಿ ನಿಮ್ಗೆ ನಾನು ಬೇರೆದು ಇಸ್ಕೊಡ್ತೀನಿ ಬೇರೆ ಪ್ರಾಡಕ್ಟ್ ಇಸ್ಕೊಡ್ತೀನಿ ರೀ ಶರ್ಟು ನಾನು ಬಟನ್ ಚೆನ್ನಾಗಿಲ್ಲ ಪ್ಯಾಕಿಂಗ್ ಚೆನ್ನಾಗಿಲ್ಲ ಅವರು ಪಾರ್ಸೆಲ್ ಪ್ಯಾಕ್ ಮಾಡಿದ್ದೆ ಚೆನ್ನಾಗಿಲ್ಲ ರೀ ಹಾಂ ಸರಿ ರೀ ಎಷ್ಟೊತ್ಗೆ ಬರ್ತೀರಾ ನೀವು ಹ್ಞೂ ಏನೋ ಇಷ್ಟಪಟ್ಟು ಇಸ್ಕೊಂಡೆ ರೀ ಒಂದು ಶರ್ಟು ಅದು ನೋಡಿದ್ರೆ ಹಿಂಗಾಯ್ತು ಸರಿ ರೀ ಆಮೇಲೆ ಹ್ಞೂ ಜಲ್ದಿ ಬಂದ್ಬಿಡ್ರಿ ಮನೆಗ ಹ್ಞೂ ಕತ್ಲಾದ್ರೆ ಆ ರೋಡ್ಗೆ ಬರೋಕಾಗೂಲ್ಲ ಹ್ಞೂ ಸರಿ ಜಲ್ದಿ ಬನ್ರಿ ಹ್ಞೂ ನಿಮ್ಗ ಬೇರೆದೆ ನಾ ಬೇರೆ ಶರ್ಟ್ ಚೆನ್ನಾಗಿರೋದು ಇಸ್ಕೊಡ್ತೀನಿ ರೀ ನಾನು ಹಾಂ ಸರಿ ರೀ ಅದೇನೋ ಕಲರ್ ಅಷ್ಟೊಂದು ಚೆನ್ನಾಗೈತೆ ಅಂತ ಇಸ್ಕೊಬಿಟ್ಟು ಮನೆಯಲ್ಲಿ ತುಂಬ ಬೈಸ್ಕೊಂಡೆ ರೀ ನಮ್ಮತ್ತೆ ಹತ್ರ ಹ್ಞೂ ಸರಿ ರೀ ಆಯ್ತು ಹ್ಞೂ ಇಕ್ತಿನಿ ರೀ